ಯನ್ನು ಪಾಲಿಸುತಿದ್ದರು ನಮ್ಮ ತಲೆಮಾರು ಹೇಳು ವೆಂದರೆ ನಾವು ಮೊಬೈಲ್ ಎಲ್ಲ ದನ್ನು ಕಲಿಸ್ತಿ ಕಲಿತಿದ್ದೀವಿ ಹಾಗಾಗಿ ಇಲ್ಲಿ ನಮ್ಮ ಜೀವನದಲ್ಲಿ ನಾವು ಹೇಳುವುದೆಂದ್ರೆ ಅವರು ನಮ್ಮ ತಲೆಮಾರವರು ಅತಿ ಹೆಚ್ಚು ವಯಸ್ಸಲ್ಲಿ ಅವರು ಬದುಕುತ್ತಿದ್ದರು ಈಗಿನ ಈಗಿನ ತಲೆಮಾರು ಕಿರಿಯ ತಲೆಮಾರಿಗಿಂತ ಹೆಚ್ಚು ಧಾರ್ಮಿಕ ರಾಗಿದಿದ್ದರು ಅವರು ಎಲ್ಲದರಿಂದ ಧರ್ಮ ಎಲ್ಲವೂ ಪಾಲಿಸುತಿದ್ದಾರೆ ಆದರೆ ನಾವು ನಮ್ಮ ಬದುಕು ನಾವು ಪಾಲಿಸುತ್ತೇವೆ ಧರ್ಮಗಳು ಇಲ್ಲ ಅಂತಲ್ಲ ಆದರೆ ಅವರಿಗಿಂತ ಹೆಚ್ಚು ನಾವು ಪಾಲಿಸಲಾಗುವುದಿಲ್ಲ ಯಾಕೆಂದರೆ ಅವರ ಇವರ ಬುದ್ಧಿ ಶಕ್ತಿ ಜ್ಞಾಪಕ ಶಕ್ತಿ ಮತ್ತು ಮತ್ತೆ ಅಕ್ಕ ಪಕ್ಕ ಇರುವ ಮನೆಗಳಲ್ಲಿ ಹೋಗಿ ಅವರ ಮನೆಯಲ್ಲಿ ಏನೇನು ಕಷ್ಟಗಳು ಐತೆ ಅದರಲ್ಲಿ ಏನೇನು ಕಷ್ಟಗಳನ್ನು ಹೇಗೆ ಅವರು ಪಾಲನೆ ಮಾಡಬೇಕು ಮತ್ತೆ ಅವ್ರನ್ನ ಸಹಾಯ ಮಾಡುತ್ತಾರೆ ಈಗೀಗಿನ ಮನೆಗಳಲ್ಲಿ ಅಕ್ಕಪಕ್ಕ ಮನೆಯಲ್ಲಿ ಯಾರು ಹೋಗೋಲ್ಲ ಒಬ್ಬೊಬ್ಬರನ್ನ ನಂಬಿಕೆ ಏನೂ ಇರೋಲ್ಲ ಹಾಗಾದರೆ ನಮ್ಮ ತಲೆ ನಮ್ಮ ಹಳೆಯ ತಲೆಮಾರುಗಳು ಅಕ್ಕಪಕ್ಕ ಮನೆಗಳಲ್ಲಿ ಹೋಗಿ ಅವರ ಜೀವನದ ಬಗ್ಗೆ ಅವರ ಮನುಷ್ಯದಲ್ಲಿ ಏನೇನು ಮನೆಗಳಲ್ಲಿ ಏನೇನು ಎಲ್ಲರೂ ಇದ್ದಾರೆ ಅವ್ರ ಬಗ್ಗೆ ಅವ್ರ ಕಷ್ಟಗಳನ್ನು ಎಲ್ಲ ತಿಳಿದುಕೊಂಡು ಸಹಾಯವನ್ನು ಮಾಡುತ್ತಾರೆ ಅಂದರೆ ಅವ್ರ ತಲೆಮಾರಿನ ಹಳೆಯ ತಲೆಮಾರು ಅತೀಣ ಹೆಚ್ಚು ಕಿರಿಯ ತಲೆಮಾರು ಅಷ್ಟೊಂದು ಹೆಚ್ಚು ಅಲ್ಲ ಅಂತ ನನ್ನ ಅಭಿಪ್ರಾಯ